ನಮಸ್ಕಾರ ನಾನು ಇವತ್ತು ಹೊರಗಡೆ ಹೋಗಬೇಕು ಅಂತ ಓಲಾ ಬಾಡಿಗೆ ಕಾರನ್ನು ಬುಕ್ ಮಾಡಿಕೊಂಡಿದ್ದೆ ಆದರೆ ನನಗೆ ಇದ್ದಕ್ಕಿದಂತೆ ಇದ್ದಕ್ಕಿದ್ದಂತೆ ಮೈ ಹುಷಾರಿಲ್ದಂಗೆ ಆಗಿದೆ ಆದ್ದರಿಂದ ನಾನು ಕ್ಯಾಬ್ ಬುಕ್ ಮಾಡಿದ್ದನ್ನು ನಿಗದಿಯನ್ನು ರೆಡಿ ರದ್ದುಪಡಿಸುತ್ತಿದ್ದೇನೆ ಹೌದು ಮಲ್ಲೇಶ್ವರಮಿಂದ ಬ್ಯಾ ಜಯನಗರಕ್ಕೆ ಬುಕ್ ಮಾಡ್ಕೊಂಡಿದ್ದಿತ್ತು ಆದರೆ ಇಲ್ಲಿ ಸಮಸ್ಯೆ ಏನಂದರೆ ನಾನು ಓಲಾ ವಾಲೆಟ್ನಿಂದ ಹಣವನ್ನು ಮುಂಗಡ ಪಾವತಿ ಮಾಡಿದ್ದೀನಿ ಆದರೆ ಈ ಕಾರಣಾಂತರಗಳಿಂದ ನಾನು ಕ್ಯಾಬನ್ನು ಬಳಸೋಕ್ಕೆ ಆಗ್ತಿಲ್ಲ ಹಾಂ ಕ್ಷಮಿಸಿ ನಾನು ಮುಂಗಡ ಪಾವತಿಸಿದ ಹಣವನ್ನು ಮತ್ತೆ ನನಗೆ ಹಿಂತಿರುಗಿಸಿದರೆ ತುಂಬ ಉಪಕಾರವಾಗತ್ತೆ ನಾನು ಆಗಲೇ ಚಾಲಕನಿಗೆ ಕರೆ ಮಾಡಿದ್ದೆ ಕೇಳಿದ್ದಕ್ಕೆ ಓಲಾ ಸಂಸ್ಥೆಗೆ ಕರೆ ಮಾಡಿ ಕೇಳಿ ಅಂತ ಹೇಳಿದರು ಅವರೇನೋ ಹಣವನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು ಅದಕ್ಕೇ ಓಲಾ ಸಂಸ್ಥೆಯ ಅಧಿಕಾರಿಗಳ ಬಳಿನೇ ಮಾತಾಡಣ ಮಾತನಾಡೋಣ ಅಂತ ನಾನು ನಿಮಗೆ ಕರೆ ಮಾಡಿದ್ದೆ ಹಾಂ ಹೌದು ಹಾಂ ಆದರೆ ಇಲ್ಲಿ ನಿಮ್ಮ ಬಳಿ ಮಾತನಾಡೋಣ ಅಂತ ನಿಮಗೆ ಕರೆ ಮಾಡಿದ್ದೆ ದಯವಿಟ್ಟು ನಾನು ಪಾವತಿಸಿದ ಮುನ್ನೂರು ರೂಪಾಯಿ ಹಣವನ್ನು ನನಗೆ ಹಿಂತಿರುಗಿಸುತ್ತೀರಾ ಹಾಂ ಹೌದು ನೀವು ಹಿಂತಿರುಗಿಸಿದರೆ ಬಹಳ ಉಪಕಾರ ಆಗತ್ತೆ ಹೌದಾ ಧನ್ಯವಾದಗಳು ತುಂಬ ಉಪಕಾರ ಆಯಿತು ದುಡ್ಡು ಯಾವಾಗ ಹಿಂತಿರುಗುತ್ತೆ ಎಷ್ಟು ಹೊತ್ತು ಆಗಬಹುದು ಹೌದಾ ಈಗಲೇ ಬರತ್ತಾ ಹೌದಾ ಸರಿ ಹಾಗಿದ್ದರೆ ಕಳಿಸಿ ನೋಡ್ತೀನಿ ಹಾಂ ಬಂದಿದೆ ನಾನು ಇಷ್ಟು ಬೇಗ ಬರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬ ಒಳ್ಳೆಯ ಸಂಸ್ಥೆ ಇದು ತುಂಬ ವರ್ಷಗಳಿಂದ ನಾನು ಇದನ್ನೇ ಉಪಯೋಗಿಸ್ತಿರೋದು ಹಾಂ ನಿಮ್ಮಿಂದ ತುಂಬ ಉಪಕಾರ ಆಯಿತು ಹಾಂ ಹೌದು ಕರೆ ಮಾಡಿ ಕೇಳಿ ಅಂತ ಹೇಳಿದ್ದರು ಅದಕ್ಕೆ ನಾನು ನಿಮಗೆ ಕರೆ ಮಾಡಿದ್ದೆ ಇಲ್ಲ ನಾನು ತುಂಬ ವರ್ಷಗಳಿಂದ ಓಲಾ ಸಂಸ್ಥೆಯವರ ಬಾಡಿಗೆ ಗಾಡಿಯನ್ನೇ ಬಳಸುತ್ತಿರೋದು ಹಾಂ ಅದು ಬಿಟ್ಟರೆ ಇನ್ನು ಊಬರ್ ಓಲಾ ಸಂಸ್ಥೆ ಒಳ ಓಲಾ ಕ್ಯಾಬೋರು ಸಿಗಲಿಲ್ಲ ಅನ್ನೋ ಟೈಮ್ನಲ್ಲಿ ಅನ್ನೋ ಸಮಯದಲ್ಲಿ ನಾನು ಊಬರ್ ಸಂಸ್ಥೆಯವ್ರದನ್ನ ಬುಕ್ ಮಾಡ್ಕೊಳ್ತಿದ್ದೆ ಆದರೆ ನಾನು ತುಂಬ ಓಲಾ ಸಂಸ್ಥೆ ಬಾಡಿಗೆ ಕಾರನ್ನೇ ಬಳಸೋದು ಹೌದು ಇದರಿಂದ ನಮಗೆ ನಮಗೆ ಒಂಥರ ಏನೋ ಒಂಥರ ಧೈರ್ಯ ತುಂಬ ಒಳ್ಳೆಯ ಚಾಲಕರಿರ್ತಾರೆ ಹಾಂ ಹೌದು ಹಾಂ ಹಣವನ್ನು ಹಿಂತಿರುಗಿಸಿದ್ದಕ್ಕೆ ಧನ್ಯವಾದಗಳು